ಹಲೋ ಆಂ ಉಷಾ ನಾನು ಅಂಗಡಿಗೋಗಿದ್ದೆ ಒಂದು ಅಂಗಡಿಗೆ ಸ್ಯಾರಿ ತಗೊಬಂದೆ ಅಲ್ಲಿ ತುಂಬ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನು ಚೆನ್ನಾಗಿದೆ ಕಾಟನ್ ಸಾರೀಸ್ ತುಂಬ ಚೆನ್ನಾಗಿದೆ ನಾನು ತಗೋಬಂದಿದ್ದೀನಿ ಎಲ್ಲ ರೀಸನೇಬಲ್ ರೇಟ್ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿವೆ ರೇಟು ಪರವಾಗಿಲ್ಲ ವೆರೈಟಿಸು ತುಂಬ ವೆರೈಟಿಸ್ ಇದೆ ಅವ್ರ ಹತ್ರ ಡ್ರೆಸ್ ಮಟೀರಿಯಲ್ಸು ಎಲ್ಲ ಚೆನ್ನಾಗಿದೆ ಅವ್ರ ಹತ್ರ ಪರವಾಗಿಲ್ಲ ಬಾರ್ಗಿಂಗ್ ಎಲ್ಲ ಮಾಡಿ ಚೆನ್ನಾಗಿ ತರ್ಬೋದು ಅವ್ರ ಹತ್ರ ಕ್ವಾಲಿಟಿನು ಚೆನ್ನಾಗಿದೆ ಊಂ ಒಳ್ಳೆಯ ಡ್ರೆಸ್ ಮೆಟೀರಿಯಲ್ಸು ಸ್ಯಾರೀಸು ಬ್ಲೌಸ್ ಪೀಸು ಅದು ಸೆಟ್ ಮ್ಯಾಚಿಂಗ್ ಎಲ್ಲ ಸಿಗತ್ತೆ ರೇಷ್ಮೆ ಸೀರೆಗಳು ಕಾಟನ್ ಸೀರೆ ಪೂನಂ ಸೀರೆ ಎಲ್ಲ ಇದೆ ಕಂಚಿ ಸ್ಯಾರಿ ಎಲ್ಲಾನು ಇದೆ ಅವ್ರ ಹತ್ರ ಎಲ್ಲ ವೆರೈಟೀಸ್ ಇದೆ ಎಲ್ಲ ಪರವಾಗಿಲ್ಲ ರೇಟ್ ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಏನು ಅಷ್ಟೊಂದು ಅನಿಸ್ತಾ ಇಲ್ಲ ರೀಸನೇಬಲ್ ರೇಟ್ ಇದೆ ಅವ್ರ ಹತ್ರ ಹ್ಞೂ ಪರವಾಗಿಲ್ಲ ಚೆನ್ನಾಗಿದೆ